ಹೆಲೋ ಹಾಂ ಅದು ನಮಗೆ ಸಲ್ಪ್ ತರಕಾರಿ ಬೇಕಿತ್ತು ರೀ ನಮ್ಗೆ ಹಾಂ ಮನಿಗೆ ಕಳ್ಸ್ಕೊಡ್ಬೇಕಿತ್ತು ರೀ ಅದೇ ಉಳ್ಳಾಗಡ್ಡೆ ಎಷ್ಟು ಕೆಜಿಗೆ ಎಷ್ಟು ಐತೆ ರೀ ಹೌದೇನು ರೀ ನಮಗೊಂದು ಐದು ಕೆಜಿ ಬೇಕಿತ್ತು ರೀ ಅದು ಒಂದು ಸಲ್ಪ್ ಕಳಸ್ಕೊಡ್ಬೇಕಿತ್ತು ರೀ ಮತ್ತು ಟಮ್ಯಾಟಿ ರೀ ಟಮಾಟಿ ಎಷ್ಟು ಐತೆ ರೀ ಹೌದು ರೀ ಹಾಂ ನಮ್ದೊಂದು ಸಲ್ಪು ಮನೆಯಾಗ ಫಂಕ್ಷನ್ ಐತೆ ರೀ ನಮಗೆ ಒಂದು ಸಲ್ಪ್ ಕಳಸ್ಕೊಡ್ಬೇಕಿತ್ತು ರೀ ಸರ್ ನಾಳೆ ಅದಕ್ಕೆ ನಮ್ಮ ಮನೆ ಈಗ ಭಾಗ್ಯನಗರ್ದಾಗ ಬರತ್ತೆ ರೀ ಸರ್ ಹಾಂ ಅದಕ್ಕೆ ಕಳಸ್ಕೊಡ್ಬೇಕಿತ್ತು ರೀ ನಮಗೆ ಒಂದು ಸ್ವಲ್ಪ ಹಾಂ ನಾವು ಅಮೌಂಟ ಫೋನ್ಪೇ ಅರ ಮಾಡ್ತೀವಿ ಸರ್ ಇಲ್ಲ ಅಂದ್ರೆ ಅದು ಕ್ಯಾಶೇ ಕೊಡ್ತೀವಿ ಸರ್ ಹ್ಯಾಂಡ್ನಾಗ ಅದೇ ನಮ್ಗೆ ಒಂದು ಸಲ್ಪು ಉಳ್ಳಾಗಡ್ಡೆ ಟಮಾಟಿ ಬೇಕಿತ್ತು ರೀ ಸರ್ ನಮಗಷ್ಟೇ ಮತ್ತು ಮೆಣ್ಸಿನ್ಕಾಯಿ ಅದಾವೇನ್ ರೀ ಹಾಂ ಅವು ಒಂದು ಸ್ವಲ್ಪ ಕೊಟ್ಟು ಕಳಸಿ ರೀ ಒಂದು ಎರಡು ಕೆಜಿ ಎರಡು ಕೆಜಿ ಅಷ್ಟು ಕೊಟ್ ಕಳಸಿ ರೀ ನಾವು ನಿಮ್ಗೆ ಅಮೌಂಟ ಫೋನ್ಪೇ ಮಾಡ್ತೀವಿ ರೀ ಸರ್

ಹಾಂ ಸರ್ ಹಾಂ ಸರಿ ರೀ ನಮ್ದು ಅಡ್ರಸ್ಸ ಹೇಳ್ತೀನಿ ನೋಡಿರಿ ಈಗ ಭಾಗ್ಯನಗರ್ದಾಗ ಜನತಾ ಕಾಲೊನಿ ರೀ ಥರ್ಡ್ ಕ್ರಾಸ್ ರೀ ಸರ್ ನಮ್ದು ಮೂರನೇ ಅಡ್ಡರಸ್ತೆ ಹಾಂ ಹಾಂ ಸರ್ ಹಾಂ ಅಲ್ಲಿ ಒ ಹಾಂ ಒನ್ನೂರ್ ಸಾಬೂರ್ ಅಂತ ಹೇಳಿರಿ ಗೊತ್ತಾಗ್ತತ್ತೆ ಗೊತ್ತು ಹಾಂ ಅಲ್ಲಿಗೆ ಕಳಿಸ್ಬಿಡ್ರೀ ನಾನು ನಿಮಗೆ ದುಡ್ಡು ಕೊಡ್ತೀನಿ ರೀ ಸರ್ ಫೋನ್ಪೇ ಮಾಡ್ತೀನಿ ಹಾಂ ಸ್ ಹಾಂ ಸರಿ